ಮೊಬೈಲ್ ಅನ್ನೋದು ಒಂದು ಒಳ್ಳೆಯ ಇದು ವಿಷಯ ಮೊಬೈಲಿಂದ ಒಳ್ಳೆಯ ಏನು ಒಳ್ಳೆಯ ಒಂದು ಏನು ಉಪಯೋಗ ಐತೆ ನಮ್ಗೆ ಅಂದರೆ ಯಾವಾಗ ನಮಗೆ ಒಂದು ಆನ್ಲೈನ್ ಕ್ಲಾಸ್ ಕೇಳ್ಬೌದು ಈಗ ಕಾಲೇಜಿನಲ್ಲಿ ಈಗ ಒಂದು ರಜಾ ಫಂಕ್ಷನ್ ಆಗ್ತಿದ್ದರೆ ಆನ್ಲೈನ್ ಕ್ಲಾಸಿಗೆ ಮಾಡಿದ್ರೆ ಹುಡುಗರು ಆನ್ಲೆಲ್ ಕ್ಲಾಸನ್ನು ಕೇಳ್ಬೌದು ಆನ್ಲೈನಲ್ಲೇ ಕ್ಲಾಸ್ ಕೇಳ್ಬೌದು ಆಮೇಲೆ ಮೊಬೈಲಿಂದ ಇನ್ನೊಂದು ಗೇಮ್ಸುಗಳು ಆಡ್ಬೌದು ಚಿಕ್ಕ ಮಕ್ಳು ಗೇಮ್ಸಲ್ಲಿ ಪಬ್ಜಿ ಅಂಥೆಲ್ಲ ಬಂದಿದೆ ಪಬ್ಜಿಗಳು ಆಡ್ಬೌದು ಈಗ ಯಾವ ದೂರ ಇದ್ದರೆ ನಾವು ಫೋನ್ ಮಾಡಿ ಅವ್ರ ಬಗ್ಗೆ ವಿಷಯಗಳ್ನ ತಿಳ್ಕೊಬೋದು ಮೊಬೈಲ್ ಅನ್ನೋದು ಒಂದು ಜೀವನದಲ್ಲಿ ಯಾರಾರ ಹತ್ರ ಒಂದು ಬೇಕೆ ಬೇಕು ಮೊಬೈಲ್ ಅನ್ನೋದು ಒಂದು ಒಳ್ಳೆಯ ಒಂದು ಒಳ್ಳೆಯ ವಿಷಯ ಅದರಿಂದ ಈಗ ನಾವು ಒಬ್ಬರಿಗೆ ದುಡ್ಡು ಪೇ ಆನ್ಲೈನ್ ಟ್ರಾನ್ಸಾಕ್ಷನ್ ಟ್ರಾನ್ಸಾಕ್ಷನ್ ಮಾಡ್ಬೌದು ಈಗ ಮತ್ತು ದುಡ್ಡು ಇದ್ರೆ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕಾಗಿರ್ತದೆ ಆಗ ಫೋನ್ಪೇ ಅಂತ ಒಂದು ಆ್ಯಪ್ ಡೌನ್ಲೋಡ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿ ಅದರಿಂದ ನಾವು ಅವರಿಗೆ ಆನ್ಲೈನ ಪೇಮೆಂಟ್ ಮಾಡ್ಬೌದು ಅದರಿಂದ ಇನ್ನೊಂದು ಉಪಯೊಗ ಅಂದರೆ ಫೋನ್ಪೇಯು ಇದೆ ಪೇಟಿಎಮ್ ಇದೆ ಇದೆ ಈಗ ಒಂದು ಕ್ರಿಕೆಟ್ ಬಂದಾಗ ನಾವು ಅದನ್ನು ನಾವು ಟಿವಿ ಮನೇಲಿ ಟಿವಿ ಇಲ್ಲ ಅಂದಾಗ ಮನೆಯಲ್ಲೆ ಕುತ್ಕೊಂಡು ಅದನ್ನ ನಾವು ವೀಕ್ಷಣೆ ಮಾಡ್ಬೌದು ಒಂದು ಟಿ ಟ್ವೆಂಟಿ ಆಗಿರಲಿ ಒಂದು ಯಾವ್ದಾದರೂ ಆಗಿರಲಿ ಮೊಬೈಲನ್ನು ನೋಡ್ಬೋದು ಮೊಬೈಲ್ ಒಂದು ಒಳ್ಳೆಯ ತುಂಬ ಒಂದು ಒಂದು ವಿಷಯ ಅದರಿಂದ ನಾವು ಒಳ್ಳೆಯ ಒಂದು ಒಳ್ಳೆದನ್ನೂ ನೋಡ್ಬೌದು ಇಲ್ಲ ಕೆಟ್ಟುದ್ದನ್ನೂ ನೋಡ್ಬೌದು ಯಾವ್ದಾದರೂ ಈಗ ನಾವು ಈಗ ಒಂದು ಟೈಮ್ ನೋಡೋಕಾದ್ರು ಒಂದು ಮೊಬೈಲ್ ನಮ್ಗೆ ಬೇಕಾಯ್ತದೆ ಮೊಬೈಲ್ ಒಂದು ಒಂದು ಒಳ್ಳೆಯ ವಿಷಯ ಆದರೂ ಒಂದು ಸ್ಯಾಮ್ಸಂಗ್ ಅನ್ನೋದು ಒಂದು ಒಳ್ಳೆಯ ಒಂದು ಕಂಪ್ನಿ ಸ್ಯಾಮ್ಸಂಗ್ ಒಳ್ಳೆಯ ಫೋನ್ಸುಗಳು ಕೊಡ್ತಾರೆ ಬೇರೆವೆಲ್ಲ ಚೆನ್ನಾಗೈತೆ ನನಗೆ ನನ್ಹತ್ರ ಇರೋದೊಂದು ಒಂದು ಸ್ಯಾಮ್ಸಂಗು ಎ ತರ್ಟೀನ್ ಅಂತ ಮಸ್ತಾಗಿದೆ ಫೋನು ಅದರಿಂದ ನಾನು ಅಲ್ಲೇ ಒಂದು ಒಳ್ಳೆಯ ಹದಿನೈದು ಸಾವಿರ ಕೊಟ್ಟು ತಗೊಂಡಿದೀನಿ ಮಸ್ತಾಗಿ ಒಂದು ಫೋನ್ ಅದು ಫೋನುಗಳ್ ಇಲ್ಲ ಅಂದರೆ ನಮಗೆ ಇದು ಆಗೋಲ್ಲ ಫೋನಿಂದ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೌದು ಮತ್ತು ಬೇರೆ ನಮ್ಮ ಫ್ರೆಂಡ್ ದುಡ್ದು ಇರಲಿಲ್ಲ ಮೊನ್ನೆ ಅವ್ರ ಅಮ್ಮನಿಗೆ ಹುಷಾರ್ ಇರಲಿಲ್ಲ ಅದು ನಾನು ಈ ಮೈಸೂರಲ್ಲಿದ್ದೆ ಅವ್ನು ಧಾರ್ವಾಡ ಇದ್ದ ಆದರೆ ನಾನು ಸಂಜೆಗೆ ಅವ್ರಿಗೆ ಅವ್ರ ಅಮ್ಮ ಆಪ್ರೇಷನ್ ಅಂತ ಅಂದಿದ್ರು ಅವ್ನಿಗೆ ದುಡ್ಡು ಇರಲಿಲ್ಲ ಆದ್ದರಿಂದ ಒಂದು ಅವ್ರಿಗೆ ನಾನು ಇಲ್ಲಿಂದ ಫೋನ್ ಇದ್ದಿದ್ದರಿಂದ ಅವ್ನಿಗೆ ಮೊಬೈಲಿಂದ ನಾನು ಅವ್ನಿಗೆ ಪೇಮೆಂಟ್ ಮಾಡಿದೆ ಅಲ್ಲಿಂದ ಅವ್ನು ತಗಿಸ್ಕೊಂಡ ದುಡ್ಡು ಅದರಿಂದ ನನಗೆ ಒಂದು ಒಳ್ಳೆಯ ಒಂದು ಉಪಯೋಗ ಆಗೈತೆ ಮೊಬೈಲಿಂದ ಒಳ್ಳೆಯ ಒಂದು ಪಾಸಿಟಿವ್ ಒಂದು ತಿಂಕ್ ಅದು ಮೊಬೈಲುಗಳಿಂದ ಇವಾಗ ನಾವು ಈಗ ಬೇರೆ ಊರು ಕಡೆ ಹೋಗಬೇಕಂದ್ರೆ ಬೇರೆ ಎಲ್ಲ ಹೋಗೋದು ಅಂದರೆ ಟ್ರೈನ್ ಆಗ್ಬೌದು ಬಸ್ ಆಗ್ಬೌದು ಫ್ಲೈಟ್ ಆಗ್ಬೌದು ನಾವು ಆನ್ಲೈನಲ್ಲಿ ಅದನ್ನ ಟಿಕೆಟ್ಸನ್ನ ಬುಕ್ ಮಾಡ್ಕೊಬೋದು ಬಸ್ಸಲ್ಲೂ ಅಷ್ಟೇ ನಾನು ಮೊನ್ನೆ ಧಾರ್ವಾಡಕ್ಕೆ ಹೋಗಬೇಕಾಗಿತ್ತು ಅವಾಗ ನಾನು ಮೊಬೈಲಿಂದ ಬುಕ್ ಮಾಡಿಕೊಂಡೆ ಸರಿ ಅಂತ್ಹೇಳಿ ಸೀಟು ರಿಸರ್ವೇಷನ್ ಮಾಡಿಕೊಂಡು ನೈಟ್ ಹತ್ತು ಗಂಟೆಗೆ ಹೊರಟೆ ನಾನು ಬೆಳಗ್ಗೆ ಅಲ್ಲಿ ಹತ್ತು ಗಂಟೆಗೆ ಹೋದೆ ಧಾರ್ವಾಡಕ್ಕೆ ಅದರಿಂದ ನನಗೆ ರೆಡ್ ಬಸ್ಸಿಂದ ಒಳ್ಳೆಯ ಒಂದು ಉಪಯೋಗ ಆಯಿತು ಅದರಿಂದ ಆಮೇಲೆ ನಮಗೆ ಬೇಜಾರು ಆದಾಗ ಗೇಮ್ಸುಗಳು ಆಡ್ತೀನಿ ಪಬ್ಜಿ ಫ್ರೀ ಫಯಾರ್ ಬಸ್ ಎಮುರಾಯ್ಟರ್ ಇಂಡೋನೇಶಿಯಾ ಅದೆ ಗೇಮುಗಳು ಆಡ್ತೀನಿ ಹಂಗೆ ಅವಾಗ ನನ್ಗೇನು ಬೇಜಾರು ಆಗೋಲ್ಲ ಇದರಿಂದ ಒಳ್ಳೆಯ ಒಂದು ಮೊಬೈಲ್ ನಮಗೆ ಒಂದು ಈಗ ಎಲ್ಲೋ ದೂರ ಇದ್ದಾಗ ನಮಗೆ ಎಮರ್ಜೆನ್ಸಿ ಇದ್ದಾಗ ಫೋನ್ ಮಾಡ್ಬೌದು ಫೋನ್ ಮಾಡಿ ತಕ್ಷಣ ಪಿಕ್ ಮಾಡೋದೆ ಫೋನುಗಳು ಇಲ್ಲ ಅಂದರೆ ಈಗ ಫೋನ್ ಒಂದು ವಿಷಯ ತಿಳಿಸ್ಬೇಕ್ ಆಯ್ತದೆ ಫೋನುಗಳು ಇದ್ದರೆ ಸರಿ ಈ ಲೆಟ್ರ್ ಮೂಲಕ ಎಲ್ಲ ಅಂದರೆ ಆಗೋಲ್ಲ ಎರಡು ಮೂರು ದಿವಸ ಆಯ್ತದೆ ತಲ್ಪೋದು ಅಲ್ಲಿಗೆ ಮೊಬೈಲ್ ಇದ್ದರೆ ತಕ್ಷಣ ಫೋನ್ ಮಾಡಿ ನಾವು ಅವ್ರ ಬಯೋಡಟ ಬಗ್ಗೆ ವಿಚಾರಿಸ್ಕೋಬೋದು ಅದರಿಂದ ಒಂದು ಒಳ್ಳೆಯ ಒಂದು ವಿಷಯ ಮೊಬೈಲು ಮೊಬೈಲುಗಳಿಂದ ನಾವು ಪೇಮೆಂಟ್ ಮಾಡ್ಬೌದು ಪೇಮೆಂಟ್ ಮಾಡ್ಬೌದು ಇನ್ನೊಂದು ಗೇಮ್ಸ್ ಆಡ್ಬೌದು ಇನ್ನೊಂದು ನಾವೀಗ ಊಟಕ್ಕೆ ಇರೋಲ್ಲ ಅವಾಗ ಕ್ಲೋಸಾಗಿರ್ತದೆ ಹತ್ತು ಗಂಟೆ ಕ್ಲೋಸ್ ಆಗಿರ್ತದೆ ನಮಗೆ ಹೊರ್ಗಡೆ ಫುಡ್ ಇಷ್ಟ ಆಗೋಲ್ಲ ಅಂದರೆ ಸ್ವಿಗ್ಗಿ ಇಂದ ನಾವು ಸ್ವಿಗ್ಗಿ ಇದೆ ಝೊಮೊಟೊ ಇದೆ ಅಲ್ಲಿಂದ ಬುಕ್ ಮಾಡಿ ನಾವು ಊಟ ಮಾಡ್ಬೌದು ಅಷ್ಟೆಲ್ಲ ನಮಗೆ ಉಪಯೋಗ ಆಗೈತೆ ಒಂದು ಮೊಬೈಲಿಂದ ಸ್ಮಾರ್ಟ್ ಫೋನಿಂದ ಸ್ಮಾರ್ಟ್ ಫೋನ್ ಇಸ್ ಎ ವೇರಿ ಇಂಪಾರ್ಟೆಂಟ್ ಇನ್ ಯುವರ್ ಡೈಲಿ ಲೈಫ್ ಮೊಬೈಲ್ ಇಲ್ಲ ಅಂದರೆ ಈಗ ಏನು ಪೇಮೆಂಟ್ ಮಾಡೋಕು ಆಗೋಲ್ಲ ಏನೂ ಮಾಡೋಕಾಗಲ್ಲ ಒಂದು ತುಂಬ ವಿಷಯ ಒಂದು ಒಳ್ಳೆಯ ಒಂದು ಪ್ರಾಡಕ್ಟ್ ನಮ್ಮ ಮೊಬೈಲು ಇಲ್ಲ ಅಂದರೆ ನಡೆಯೋಲ್ಲ ವಿಷಯ ತಿಳ್ಸೋದ್ ಆಗಲಿ ಒಂದು ಊಟ ಮಾಡೋದಾಗ್ಲಿ ಒಂದು ಟಿಕೇಟ್ ಬುಕ್ ಮಾಡೋದಾಗ್ಲಿ ಒಂದು ಹೇಳ್ಬೌದು ಅದರಿಂದ ಒಳ್ಳೆಯ ಒಂದು ಇದು ಮಾಡ್ಬೌದು ಮೊಬೈಲ್ ಒಂದು ಒಳ್ಳೆಯ ಇದು ಅದರಿಂದ ಒಂದು ಮೊಬೈಲ್ ಒಂದು ಒಳ್ಳೆಯ ಒಂದು ತುಂಬ ಒಳ್ಳೆಯ ಇಂಟ್ರಸ್ಟ್ ಕೊಡ್ತದೆ ಒಂದು ಇಂಟ್ರಸ್ಟ್ ಕೊಟ್ಟ ತಕ್ಷಣ ಒಂದು ಮೊಬೈಲು ತುಂಬ ಚೆನ್ನಾಗಿದೆ ಒಂದು ಒಳ್ಳೆಯ ಒಂದು ಒಂದು ಇದು ಮಾಡ್ಬೌದು ತುಂಬ ಖುಷಿ ಆಗೋದು ಅಂದರೆ ಒಂದು ಒಳ್ಳೆಯ ಮೊಬೈಲ್ ತಗೊಂಡ್ರೆ ಒಂದು ಒಳ್ಳೆಯ ಸ್ಮಾರ್ಟ್ ಫೋನ್ ತಗೋಬೋದು ಸ್ಮಾರ್ಟ್ ಫೋನ್ ಒಂದು ಟ್ವೆಂಟಿ ತೌಝಂಡ್ ತಗೋಬೇಕ್ ನಮ್ಗೆ ಇಷ್ಟಪಡೋಂಗೆ ಅದರಿಂದ ಒಂದು ತುಂಬ ಒಂದು ಒಳ್ಳೆಯ ವಿಷಯ ಮೊಬೈಲು ಮೊಬೈಲ್ ಇಲ್ಲ ಅಂದರೆ ಈಗ ಯಾವುದು ಕೆಲ್ಸಗಳು ನಡೆಯೋಲ್ಲ ಏನೂ ನಡೆಯೋಲ್ಲ ಈಗ ಒಂದು ಏನು ತರಿಸ್ಕೋಬೇಕು ಅಂದರೆ ನಮಗೆ ಮೊಬೈಲ್ ಫೋನ್ ಮಾಡಬೇಕು ಅವರಿಗೆ ನಾವು ಅದು ಪೇಮೆಂಟ್ ಮಾಡ್ಬೇಕು ಅಂದರೆ ಆಗೋಲ್ಲ ಅಂದರೆ ಫೋನ್ಪೇಲಿ ನಮ್ಗೆ ಎಷ್ಟು ಅಮೌಂಟ್ ಬೇಕು ಅಷ್ಟೇ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೌದು ಮೊಬೈಲುಗಳಿಂದ ಒಂದು ಒಳ್ಳೆಯ ಈ ಇಂಫಾಮೇಶನ್ ಇದೆ ಈಗ ನಾವು ಮೊಬೈಲುಗಳಿಂದ ನಮ್ಮ ಹುಡುಗರು ಆ ಕೊರೋನ ಟೈಮಲ್ಲಿ ಕ್ಲಾಸ್ ಆನ್ಲೈನ್ ಕ್ಲಾಸು ಝುಮ್ ಝುಮ್ ಆ್ಯಪಿನಿಂದ ಒಂದು ಒಳ್ಳೆಯ ಕ್ಲಾಸ್ ಕ್ಲಾಸುಗಳ್ ಮಾಡೋದು ಸ್ಕೂಲುಗಳಿಂದ ಟೀಚರ್ಸುಗಳು ಅದನ್ನ ನಮ್ಮ ಹುಡುಗ್ರು ಮನೆಯಲ್ಲೇ ಕುತ್ಕೊಂಡು ಕೇಳ್ತಾಯಿದ್ದರು ಅದರಿಂದ ಅವ್ರಿಗೆ ಟೆಂತಲ್ಲಿ ಒಳ್ಳೆಯ ರಿಸೆಲ್ಟ್ ಬಂತು ಅದರಿಂದ ಆನ್ಲೈನ್ ಕ್ಲಾಸ್ ಮಾಡಿಲ್ಲ ಅಂದರೆ ನಮ್ಮ ಹುಡ್ಗುರಿಗೆ ಏನು ಗೊತ್ತಾಗ್ತಿರಲಿಲ್ಲ ನಮಗೂ ಗೊತ್ತಾಗ್ತಿರಲಿಲ್ಲ ಅಂದರೆ ಯಾವುದೋ ಒಂದಕ್ಕೆ ಒಂದು ಇದು ಮಾಡಿ ಫಂಕ್ಷನ್ ಮಾಡಿದಾಗ್ಲೆ ನಮಗೆ ಆನ್ಲೈನಿಂದ ಮಾಡಿ ಆನ್ಲೈನ್ದು ಒಂದು ಕ್ಲಾಸುಗಳು ಮಾಡಿ ನಮಗೆ ಒಂದು ಇದಾಯಿತು ಇಲ್ಲಾಂದ್ರೆ ಹೆಲ್ಪಾಗ್ತಿರಲಿಲ್ಲ ಇದರಿಂದ ಆನ್ಲೈನಿಂದ ಒಂದು ನಮಗೆ ಹೆಲ್ಪಾಯಿತು ಹಾಗಾಗಿ ನಮ್ಗೆ ಇದಾಯಿತು ಹಾಗಾಗಿ ಆನ್ಲೈನ್ ಟ್ರಾನ್ಸಾಕ್ಷನ್ ತುಂಬ ಒಳ್ಳೆಯ ಒಳ್ಳೆಯದು ನಮ್ಗೆ ಯಾಕೆ ಮಾಡಬೇಕಪ್ಪ ಅಂದರೆ ಅವರಿಗೆ ಫೋನ್ ಮಾಡ್ಬೌದು ನಾವು ಅದರಿಂದ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಇಸ್ ದ ವೇರಿ ಇಂಪಾರ್ಡೆಂಟ್ ಇನ್ ಯುವರ್ ಲೈಫ್ ಆನ್ಲೈನಿಗೆ ನಾವೀಗ ಒಂದು ಹೋಟ್ಲುಗೆ ಹೋಯ್ತಿವಿ ಮತ್ತು ಕ್ಯಾಶ್ ಇರೋಲ್ಲ ಮರ್ತುಬಿಟ್ಟಿರ್ತೀವಿ ನಮ್ಮ ಫ್ರೆಂಡಿಗೆ ಫೋನ್ ಮಾಡ್ಬಿಟ್ಟು ಫೋನ್ಪೇ ಮಾಡೋ ಅಂತಂದ ತಕ್ಷಣ ಫೋನ್ಪೇ ಮಾಡ್ತಾನೆ ನಾವಿಲ್ಲಿ ಹೋಟ್ಲಲ್ಲಿ ಫೋನ್ಪೇ ಇರ್ತದೆ ಅವ್ರಿಗೆ ನಾವು ಫೋನ್ಪೇ ಮಾಡ್ಬೌದು ಈಗ ಆನ್ಲೈನ್ ಅವು ಇರಲಿಲ್ಲ ಅಂದರೆ ನಾವು ಈಗ ದುಡ್ಡು ಅವ ಅವ್ರನ್ನೇ ಕರೆಸ್ಬೇಕಾಗಿತ್ತು ಬೇರೆ ದೂರ ಇರ್ತಾರೆ ಅಲ್ಲಿಂದ ಅವ್ರನ್ನ ಬೇರೆ ಎಲ್ಲ ಕರೆಸ್ಬೇಕಾಗಿತ್ತು ಅದರಿಂದ ಅಲ್ಲಿ ಇದಾಯ್ತದೆ ಆನ್ಲೈನ್ ಟ್ರಾನ್ಸಾಕ್ಷನ್ ಒಳ್ಳೆಯ ಇದು ನಾವು ಒಳ್ಳೆಯ ಒಂದು ಇದಿರ್ತದೆ ಆನ್ಲೈನ್ ಟ್ರಾಂಜಾಕ್ಷನ್ ಇಂದ ಏನೇ ಮಾಡ್ಬೇಕು ಆನ್ಲೈನ್ ಟ್ರಾಂಜಾಕ್ಷನ್ ಇಂದ ಒಳ್ಳೆಯ ಇದಾಗೋಲ್ಲ ನಮಗೆ ಈ ತುಂಬ ಖುಷಿ ನಮಗೆ ಹ್ಞೂ ತುಂಬ ಖುಷಿ ಆಗುತ್ತೆ ಒಂದು ಆನ್ಲೈನ್ ಇಂದ ಫುಲ್ ಇದು ಮಾಡಿದ್ದಾರೆ ಒಳ್ಳೆಯ ಇದು ಕೃಷ್ಣ ಅಂತ ಒಂದು ವಾಲ್ ಪೇಪರ್ ಮಾಡಿದ್ದೀನಿ ಕೃಷ್ಣ ಅದರಿಂದ ಅದರಿಂದ ಒಳ್ಳೆಯ ಒಂದು ವೆರಿ ಇಂಪಾರ್ಡೆಂಟು ಇನ್ ಯುವರ್ ಲೈಫು ಫೋನ್ ಮಾಡಿದಾಗ ನಾವು ಫೋನ್ ಮಾಡಿದಾಗ ಪಿಕ್ ಮಾಡ್ತಾರೆ ಅದು ಒಳ್ಳೆಯ ಒಂದು ಇದು ಮಾಡಿದಾಗ ಟೂ ಪಾಯಿಂಟ್ ಓ ಮಾಡ್ತಾರೆ ಅದು ಒಳ್ಳೆಯ ಒಂದು ಇದು ಮಾಡ್ತಾರೆ ಪೋನ್ ಇಲ್ಲಾಂದಿದಿದ್ದರೆ ನಮಗೆ ತುಂಬ ಕಷ್ಟ ಆಗ್ತದೆ ನಮಗೆ ಅವ್ನಿಗೆ ಫೋನ್ ಮಾಡೋಕಾಗ್ಲಿ ಒಂದು ಆನ್ಲೈನ್ ಪೇಮೆಂಟ್ ಮಾಡೋಕಾಗ್ಲಿ ಒಂದು ಫೋನ್ ಇಲ್ಲ ಅಂದರೆ ಆಗೋಲ್ಲ ಕೀ ಪ್ಯಾಡ್ ಇಟ್ಕೊಂಡ್ರೂ ಆಗೋಲ್ಲ ಅದಕ್ಕೆ ನಮ್ಗೆ ಕೀ ಪ್ಯಾಡ್ ಬೇಡ ಅದಕ್ಕೆ ಸ್ಮಾರ್ಟ್ ಫೋನ್ ಇದ್ದರೆ ಒಳ್ಳೆಯ ಒಂದು ಆಗಾಗ ಒಂದು ಒಂದು ಫೋನ್ ಮಾಡ್ಬೌದು ಒಂದು ಟ್ರಾಂಜಾಕ್ಷನ್ ಮಾಡ್ಬೌದು ಒಂದು ಏನೋ ಒಂದು ಒಳ್ಳೆಯದು ಮಾಡ್ಬೌದು ಕೆಟ್ಟ ಕೆಟ್ಟ ಕೆಟ್ಟ ಕೆಟ್ಟದ್ದು ಇರ್ತದೆ ಅದರಲ್ಲಿ ಎಲ್ಲ ನೋಡೋಕ್ ಹೋಗ್ಬಾಡ್ದ್ ನಾವು ನಮಗೆ ಮೊಬೈಲಿಂದ ಏನು ಉಪಯೋಗ ಅದು ಅದು ಬೇಕಾದ್ರೆ ನಾವು ಮಾಡ್ಕೋಬೌದು ಅದರಿಂದ ಒಳ್ಳೆಯ ಒಂದು ಒಳ್ಳೆಯ ಒಂದು ಥರ ಖುಷಿ ಆಗ್ತದೆ ಮೊಬೈಲ್ ಇರೋದರಿಂದ ಹೆಲ್ಪಾಗ್ತದೆ ಎಲ್ಲಾರ್ಗೂ ಅದೇ ತುಂಬ ಖುಷಿ ಒಳ್ಳೆಯದು ಅದರಿಂದ ಒಂದು ಸಿಗುತ್ತೆ ನಮಗೆ ಒಂದು ಪ್ಲಸ್ ಅಯ್ತದೆ ಇಲ್ಲ ಮೈನಸ್ ಇರ್ತದೆ ಆ ಪ್ಲಸನ್ನ ಚೂಸ್ ಮಾಡಿಕೊಂಡು ಇವಾಗಲೇ ಒಳ್ಳೆಯದು ಮಾತಾಡ್ಬೌದು ಇಲ್ಲ ಇದು ಮಾಡ್ಬೌದು ಅದರಿಂದ ಒಳ್ಳೆಯ ಒಂದು ತುಂಬ ಒಂದು ಖುಷಿ ಆಗ್ತದೆ ಅದರಿಂದ ಈಗ ನಾವು ತುಂಬ ತುಂಬ ಖುಷಿ ಆಗ್ತದೆ ಒಂದು ಮಾಡ್ಬೌದು ಮೊಬೈಲಿಂದ ಟ್ರಾಂಜಾಕ್ಷನ್ ಆದರೆ ಒಂದು ಏನು ಮೊಬೈಲ್ ಪೇಮೆಂಟ್ ಮಾಡ್ಬೌದು ಈಗಾದರೆ ನಾವು ರೆಡ್ ಬಸ್ಸಿಗೆ ಹೋಗಬೇಕಾದ್ರೆ ನಾವು ಈಗ ಆನ್ಲೈನಲ್ಲೇ ಬುಕ್ ಮಾಡ್ಬೌದು ನಾವು ಹೋಗ್ಬೇಕಾರಷ್ಟೆ ಬಸ್ಸಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಟ್ಯಾಂಡಿಗೆ ಹೋಗೋದೆ ಬೇಡ ಇಲ್ಲೇ ನಾವು ಆನ್ಲೈನ್ ಗೂಗಲ್ ಕ್ರೋಮಿಗೆ ಹೋಗ್ಬಿಟ್ಟು ಸರ್ಚ್ ಮಾಡಿದ್ರೆ ಟಿಕೇಟ್ ಬುಕ್ಕಿಂಗ್ ಅಂತ ಅಲ್ಲಿ ಓಪನ್ ಆಗ್ತಾ ಇದೆ ಅಲ್ಲೂ ಬುಕ್ ಮಾಡ್ಕೊಂಡ್ ನಾವು ಹೋಗಿ ಆ ಪ್ಲೇಸ್ ಸ್ಥಳದಿಂದ ಹೋಗ್ಬೇಕೊ ಅಲ್ಲಿ ಒಡಾಡ್ದೌದು ಇನ್ನೊಂದು ಊಟವನ್ನು ಅಷ್ಟೇ ಏನು ಮಾಡಿಲ್ಲ ಅಂದರೆ ನಾವು ಹೋಗ್ ಇದು ಊಟ ಮಾಡ್ಕೊಂಡು ಬರ್ಬೌದು ಊಟ ಮತ್ತೆ ಝೊಮಾಟೋದಲ್ಲಿ ಬುಕ್ ಮಾಡಿಕೊಂಡು ನಾನು ಊಟ ಮಾಡ್ಬೌದು ಅದರಿಂದ ಒಳ್ಳೆಯ ಒಂದು ತುಂಬ ಖುಷಿ ಆಗ್ತದೆ ಅದೇ ಒಳ್ಳೆಯ ಒಂದು ಖುಷಿ ಆದ ವಿಷಯ ಒಂದು ಫೋನ್ ಫೋನ್ ಇಂಪಾರ್ಡೆಂಟು ಒಳ್ಳೆಯ ಒಂದು ಫೋನ್ ತಗೊಂಡರೆ ನಮಗೆಲ್ಲ ಅದರಿಂದ ಎಷ್ಟು ಎಲ್ಲ ಉಪಯೋಗ ಆಯ್ತದೆ ಇಲ್ಲ ಅಂದರೆ ಒಂದು ಫಿಲಮ್ಮಿಗೆ ಹೋಗ್ಬೇಕಾದ್ರೆ ಈಗ ಟೈಮೇ ಸಿಗೋಲ್ಲ ಅಂದರೆ ಆನ್ಲೈನ್ ಪೇಮೆಂಟೆ ಮಾಡ್ಬೌದು ಬುಕ್ ಮೈ ಶೋ ಅಂತ ಆ್ಯಪೇ ಇದೆ ಬುಕ್ ಮೈ ಶೋ ಬುಕ್ ಮೈ ಶೋ ಅಲ್ಲಿ ನಾವು ಅದನ್ನ ಬುಕ್ ಮಾಡಿದಾಗ ನಾವು ಟಿಕೆಟ್ಸು ಅಲ್ಲಿ ಅವಾಗ ಆನ್ಲೈನಲ್ಲಿ ಬುಕ್ ಸಿಗುತ್ತೆ ಅದನ್ನ ತಗೋ ಹೋಗಿ ಆನ್ಲೈನಲ್ಲಿ ತೋರ್ಸಿದ ತಕ್ಷಣ ನಮಗೆ ಟಿಕೆಟು ಒಳಗಡೆ ಫಿಲಮ್ ಹೋಗಲು ಒಳಗಡೆ ಬಿಡ್ತಾರೆ ಅಲ್ಲಿ ಆನ್ಲೈನ್ ಅಲ್ಲೇ ಹೋಗ್ಬುಟ್ ಟಿಕೆಟ್ ತಗೋಬೇಕಾಯ್ತದೆ ರಶ್ ಇರ್ತದೆ ನಿಂತ್ಕೊಂಡು ತಗೋಳೋಕಾಗಲ್ಲ ಅಲ್ಲಿಂದ ಒಳ್ಳೆಯ ಒಂದು ಫೋನ್ ಇಂದ ಎಷ್ಟೊಂದೆಲ್ಲ ನಮಗೆ ಹೆಲ್ಪ್ ಆಗ್ತಾ ಇದೆ ಎಲ್ಲ ನನ್ನ ಥರ ತುಂಬ ಜನಕ್ಕೆ ಇಡೀ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತಾಯಿದೆ ಇನ್ನು ಒಂದು ಇನ್ನು ಟೆಕ್ನಲಾಜಿ ಇಂಪ್ರು ಆಗ್ತಾ ಇದೆ ಹಾಗಾಗಿ ಮೊಬೈಲ್ ತುಂಬ ಒಂದು ಮನುಷ್ಯನ್ಗೆ ಒಂದು ಪ್ರಾಡಕ್ಟು ಯಾವ್ದು ಪ ಇದು ಖುಷಿ ಪಟ್ಟು ಜನರುಗಳೆಲ್ಲ ಒಂದು ಖುಷಿಯಿಂದ್ ತಗೋತಾರೆ ಮೊಬೈಲು ಮೊಬೈಲಿಲ್ಲ ಅಂದರೆ ಆಗೋದೆ ಇಲ್ಲ ಅದಕ್ಕೆ ಒಂದು ತುಂಬ ಖುಷಿಯಾದಾಗ ಒಂದು ತಗೋತಾರೆ ಅದಕ್ಕೆ ಒಂದು ನಾವು ತಗೋಬೌದು ನಾವು ಇನ್ನೊಂದು ಮೊಬೈಲಿದ್ದರೆ ಆಯ್ತು ಎಷ್ಟೊಂದು ಕೆಲಸ ಫೋನ್ಪೇ ಆಗಿರ್ಬೌದು ಆನ್ಲೈನ್ ಪೇಮೆಂಟ್ ಆಗಿರ್ಬೌದು ನಮ್ಗೆ ಈಗ ಟೂರ್ ಇದು ಟೋಟಲ್ ಫೋನ್ಪೇ ಮಾಡ್ಬೌದಾಗಿತ್ತು ಎಲ್ಲ ಅವೆಲ್ಲ ಇಂಪಾರ್ಡೆಂಟ್ ಆಯ್ತದೆ ಅದಕ್ಕೆ ಮನುಷ್ಯನ್ಗೆ ಈಗ ಮೊಬೈಲ್ ಅನ್ನೋದು ಬೇಕೇ ಬೇಕಾಗುತ್ತೆ ಅದರಿಂದ ಒಂದು ಒಳ್ಳೆಯ ಮೊಬೈಲ್ ಇಲ್ಲ ಅಂದರೆ ನಮಗೆ ಆಗೋಲ್ಲ ಮೊಬೈಲು ಬೇಕೇ ಬೇಕು ಮನುಷ್ಯನ್ಗೆ ಅದರಿಂದ ಮನುಷ್ಯನ್ಗೆ ಒಂದು ಮೊಬೈಲ್ ಅನ್ನೋದು ತುಂಬ ಮುಖ್ಯ ತ್ಯಾಂಕ್ ಯು